ಹೌದು ಅಲೋ ಹಾಂ ಹೌದು ಡೆಕ್ರೇಶನ್ನಾ ಎಲ್ಲಿಗೆ ಅಕ್ಕ ಅದು ಹಾಂ ಯಾವಾಗ ಡೇಟೆಲ್ಲ ಫಿಕ್ಸ್ ಆಗಿದೆಯಾ ಏಯ್ ಯಾವಾಗಂತೆ ಹೌದಾ ಎಲ್ಲಿಯದು ಹುಡ್ಗಿ ಹೌದಾ ಆಂ ಹೌದಾ ಯಾವ ಡೇಟೆಲ್ಲ ಫಿಕ್ಸ್ ಮಾಡಿದರೆ ನಮ್ಗೆ ಈಗ ಹಾಂ ಡೇಟ್ ಕೊಟ್ಟರೆ ನಾವು ಫಿಕ್ಸ್ ಮಾಡ್ತೇವೆ ಹೌದಾ ಹಾಂ ಆಯ್ತು ಆಯಿತು ಹಾಂ ಯಾರು ಆಂ ಹೇಳಿರಿ ಹಾಂ ಮೇ ನೋಡಿ ಒಂದು ನಮ್ಮ ಈ ನಮ್ಮ ಆಪ್ತರು ಬಾರ್ ಫ್ರೆಂಡ್ ನನಗೆ ಅವ್ರು ಅವ್ರ್ದೊಂದು ಹಾಲ್ ಉಂಟು ಅದಕ್ಕೆ ಎಂಬತ್ತೈದು ಸಾವಿರ ರೂಪಾಯಿ ಬಾಡಿಗೆನೇ ಆಗ್ತದೆ ಬಾರಿ ಏ ಸಿ ಗೀಸಿ ಎಲ್ಲ ಉಂಟು ಅದರಲ್ಲಿ ನೀವು ಬಂದು ಕೂತ್ಕೊಂಡರೆ ಆಯಿತು ಚ್ಯಾರ್ ಮಾತ್ರ ನೀವೇ ತರಬೇಕು ಅದು ಪೇಟೆಯಲ್ಲಿ ಉಡುಪಿ ಉಡುಪಿ ಹೌದು ಹೌದು ಈಗ ಆ ಹುಡುಗ ಯಾವ ಊರ್ನಿಂದ ಓಹ್ ಉಡುಪಿ ಹುಡುಗಿ ಹುಡುಗಿ ಉಡುಪಿದಲ್ವಾ ಅದು ಹುಲ್ಲು ಬೆಟ್ಟನಲ್ಲಿದ್ದದ್ದು ಅಲ್ಲಿ ಮಾತಾಡುವಾ ಅದು ಆಗ್ಬೋದಲ್ಲ ನಿಮಗೆ ಹಾಂ ಹಾಂ ಹಾಂ ಹಾಗಾದರೆ ಹತ್ತಿರದಲ್ಲಿ ಒಂದು ನಮ್ದು ಉಂಟು ದೇವ್ಸ್ಥಾನ್ದ ಹತ್ತಿರ ಆಗ್ಬೋದಾ ಹಾಂ ಆಗ ಆಗಕ್ಕೆ ಆದ್ರೆ ಒಂದು ನಲ್ವತ್ತು ಸಾವಿರ ರೂಪಾಯಿ ಕೊಡಿ ಬಾಡಿಗೆ ಅದರಲ್ಲಿ ಎಲ್ಲ ಉಂಟು ಚ್ಯಾರ್ ಗ್ಯಾರ್ ಎಲ್ಲ ಉಂಟು ಡೆಕ್ರೇಶನ್ ಮಾತ್ರ ನೀವು ತರಬೇಕಾಗ್ತದೆ ಯಾರಾದ್ರ್ ಬೇರೆ ಹೇಳಬೇಕು ಹೌದು ಅದು ಆಂ ಅವರಿಗೆ ಅವ್ರ ಚಾರ್ಜ್ ನೀವೇ ಕೊಡ್ಬೇಕು ನಮ್ದು ನಾನು ಹೇಳಿದ್ದೇನಲ್ಲ ನಲ್ವತ್ತೈದು ಸಾವಿರ ಅಂತ ಆಗ ಅಷ್ಟು ಕೊಡ್ಬೇಕು ಆಂ ಹೌದು ಹೌದು ಆಂ ಆಯ್ತು ಆಯ್ತು ಆಯ್ತು ನೀವು ಹಾಲೆಲ್ಲ ಮಾತಾಡಿ ಇಡುವಾ ಆಯಿತಾ ಹಾಂ ಡೇಟ್ ಮತ್ತು ಎಲ್ಲ ಹಿಡ್ಕೊಂಡು ಮತ್ತೆ ಬನ್ನಿ ಬನ್ನಿರಿ ಬನ್ನಿರಿ ಆಯಿತಾ ಆಯ್ತು ಆಯ್ತು